ನಾವು ರೀ ಪ್ರಕಾಶ ಅಂತೇಳಿ ಸೊಲ್ಪ ಇದು ಬೇಕಿತ್ತು ರೀ ಇಡ್ಲಿ ಅವು ಇಡ್ಲಿ ಸ ಇಡ್ಲಿದು ಒಂದು ಎರಡು ಪ್ಲೇಟ್ ಇಡ್ಲಿ ಎರಡು ಇಡ್ಲಿ ಮತ್ತು ದ್ವಾಸೆ ಇದಾವ್ ರೀ

ದ್ವಾಸೆ ಪೂರಿ ಇದಾವ್ ರೀ ಅಂದ್ರೆ ಎಷ್ಟು ಎಷ್ಟು ಜನಕ್ಕೆ ಐತ್ರಿ ಏಯ್ ಇಲ್ಲ ಇಲ್ಲ ರೀ ಸ್ವಲ್ಪ ಮನೆಯಾಗೆ ಇಲ್ಲಿ ಗೆಸ್ಟ್ ಬಂದಿದ್ರೇ ಅವ್ರಿಗೆ ಸ್ವಲ್ಪ ಮತ್ತೆ ಪೂರಿಗೆ ಪೂರಿ ಅವು ಇವು ಒಂದು ಭಾಳ ಜನ ಬಂದ್ಬಿಟ್ಟಿದ್ ರೀ ನಾವು ಕಡ್ಮೆ ಮಾಡಿದ್ವಿ ಅದಕ್ಕೆ ಒಂದು ಇಪ್ಪತ್ತು ಪ್ಲೇಟ್ ಬೇಕು ನೋಡಿರಿ ಇಪ್ಪತ್ತು ಪ್ಲೇ ಇಪ್ಪತ್ತು ಪ್ಲೇಟ್ ಪೂರಿ ಒಂದು ನಲ್ವತ್ತು ನಲ್ವತ್ತು ಶೆಟ್ ದ್ವಾಸ್ ಬೇಕಿತ್ ರೀ ಮಸಾಲೆ ಮಸಾಲೆ ದ್ವಾಸ್ ಬೇಕಿತ್ತು ರೀ ಎಪ್ಪತ್ತು ರೂಪಾಯಿ ರೀ

ಅಲ್ಲ ರೀ ಅಲ್ಲ ರೀ ಕ ಸ್ವಲ್ಪ ಕಡ್ಮೆ ಮಾಡ್ಕಳಲ ಅಲ್ಲ ರೀ ಭಾಳ ಭಾಳ ಸರ್ಕು ತಗಳಕತ್ತೀವಲ್ಲ ಅದಕ್ಕೆ

ಅದೇ ನೋಡ್ರಿ ಒಂದು ಒಂದು ಒಂದು ಒಂದು ಹತ್ತು ರೂಪಾಯಿ ಕಡ್ಮೆ ಹಾಕಿರಿ ಎಲ್ಲ ಪ್ರತಿ ಪ್ಲೇಟಿಗೆ ಹತ್ತು ರೂಪಾಯಿ ಹಾಕಿ ಒಂದು ನಲ್ವತ್ತು ಸೆಟ್ ದ್ವಾಸಿ ತನ್ರಿ ಒಂದು ಇಪ್ಪತ್ತು ಪ್ಲೇಟ್ ಪೂರಿ ತಗಂಬರ್ರಿ

ಅಲ್ಲೇ ನರೇಂದ್ರ ಹತ್ರ ಧಾರ್ವಾಡ್ದ ಹತ್ರ ನರೇಂದ್ರಕ್ಕೆ ನರೇಂದ್ರಕ್ಕೆ ಬಂದ್ರೆ ಅಲ್ಲಿ ಗೇಟ್ ಹತ್ರ ಬನ್ರಿ ನಾನು ನಿಂದಿರ್ತ್ನಿ ಅಲ್ಲಿ ಗೇಟ್ ಹತ್ರ ಬಂದು ನಿಂತಿರ್ತೀನ್ ನರೇಂದ್ರ ಹತ್ತಿರ ಬನ್ರಿ ನೀವು ಏನು ಹೆಸ್ರು ಏನೈತೆ ರೀ ಅವ್ನ್ದು ಹಾಂ ಹಾಂ ಹಂಗಾರ್ ಅವ್ನ್ಗೆ ದ್ವಾಸೆ ಸ್ವಲ್ಪ ಜಾಸ್ತಿ ಚಟ್ನಿ ಹಾಕ್ಕಂಬ ಚಟ್ನಿ ಹಾಕ್ಕಂಬರ್ ಅಂತ ಹೇಳಿರಿ ಅವ್ನ್ಗೆ ಸಪ್ರೇಟಾಗಿ ಜಾಸ್ತಿ ಹಾಂ ರೀ ಅಲ್ಲ ಅಲ್ಲ ಇನ್ನೊಂದು ಸಲ ಇನ್ನೊಂದು ಸಲ ನಿಮ್ಮ ಅಂಗ್ಡಿಯಾಗೆ ಆರ್ಡ್ರು ಮಾಡ್ಬೇಕ್ ನೋಡಿರಿ ಹಂಗೆ ಕಳ್ಸಿರ್ಬೇಕ್ ನಮಗೆ

ಕಳಿಸಿರಿ ಬೇಗ ಕಳಿಸಿರಿ ಎರಡು ಹಾಂ ಮೂರು ತಾಸು ಒಳಗೆ ನಮ್ಮ ಅದೇ ಅತಿಥಿಗಳು ಬರ್ತಾರೆ ಈಗ ಇನ್ನೊಂದು ತಾಸ್ನಾಗೆ ಬರ್ತಾರೆ ಅವ್ರು ನೀವು ಒಟ್ಟು ಎರಡು ಎರಡು ತಾಸಿನೊಳಗೆ ಆದಷ್ಟು ಟ್ರೈ ಮಾಡಿರಿ ಹಾಂ ಓಕೆ ಸರಿ ರೀ